ಸರ್ ಸರ್ ನಾನು ಮಾಲಾ ಅಂತ ನಾಳೆ ಒಂದು ಫಂಕ್ಷನಿತ್ತು ಸರ್ ನಮಗೆ ಒಂದು ಸ್ವಲ್ಪ ಮಾ ಬಾಂಗ್ಡಾ ಮೀನ್ದು ಇದು ಬೇಕಾಗಿತ್ತು ಬಾಂಗ್ಡಾ ಮೀನು ಬೇಕಾಗಿತ್ತು ಎಷ್ಟು ಸರ್ ರೇಟ್ ಅದು ಕೆ ಜಿ ನೂರು ರೂಪಾಯಿನಾ ಅದು ಕೆ ಜಿಗೆ ನೂರು ರೂಪಾಯಿ ಆದರೆ ಒಂದು ಐದು ಕೆ ಜಿ ಅಷ್ಟು ಬಾಂಗ್ಡೆ ಮೀನು ಬೇಕು ಸರ್ ಆಮೇಲೆ ಇದು ಸೀಗಡಿ ಸಿಗುತ್ತಾ ಸರ್ ನಿಮ್ಮಲ್ಲಿ ಸೀಗಡಿ ಸಿಗುತ್ತಾ ಅದೆಷ್ಟು ಸರ್ ಬಾವು ಪಾವು ಪಾವು ಎಷ್ಟು ಸರ್ ಪಾವಾದರೆ ಐವತ್ತು ಸೇರು ಸೇರಾದರೆ ಸೇರಾದರೆ ನೂರು ಹಂಗರೇ ಒಂದು ಎರಡು ಸೇರು ಸೀಗಡಿ ಬೇಕು ಸಾರ್ ಆಂ ಆಮೇಲೆ ಫ್ರಾಗ್ ಬರುತ್ತಲ್ಲ ಅದು ಅದು ಒಂದು ಮೂರು ಕೆ ಅದೆಷ್ಟು ಸರ್ ರೇಟು ನೂರೈವತ್ತು ನೂರೈವತ್ತು ಆದರೆ ಅದೊಂದು ಮೂರು ಕೆ ಜಿಯಷ್ಟು ಬೇಕು ಸರ್ ಅದೆಲ್ಲ ಯಾವಾಗ ಸಿಗುತ್ತೆ ಸರ್ ನಾಳೆ ತರ್ಸ್ಕೊಡಕ್ಕೆ ಆಗುತ್ತಾ ನೀವು ಎಷ್ಟು ಎಷ್ಟು ಗಂಟೆಗೆ ಸಿಗ್ಬೋದು ಸರ್ ನನಗೆ ಒಂದು ಅಂದಾಜು ಆಂ ಹೌದು ಸರ್ ಎಲ್ಲ ಐಟಮ್ಸು ನಾಳೆನೇ ಬೇಕು ಸರ್ ಎಷ್ಟು ಗಂಟೆಗೆ ಸಿಗು ಎಷ್ಟೊತ್ತಿಗ್ ಸಿಗುತ್ತೆ ಸರ್ ಮಧ್ಯಾಹ್ನ ಆಗುತ್ತ ಸರ್ ಸ್ವಲ್ಪ ಬೇಗ ತರ್ಸಿಕೊಡಕ್ಕಾಗಲ್ವಾ ಬೇಗ ಬೇಕು ಅಂದರೆ ಐಟಮ್ ಸಿಗೋಲ್ವಾ ಸಾರ್ ಸರಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಆದ್ರು ಸಾ ಸ್ವಲ್ಪ ಒಂಚೂರು ಆದಷ್ಟು ಟ್ರೈ ಮಾಡಿ ಸರ್ ಸ್ವಲ್ಪ ಬೇಗ ತರ್ಸಿಕೊಡಕ್ಕೆ ಅಷ್ಟೂ ಐಟಮ್ಸು ಬೇಕೇ ಬೇಕು ಯಾಕಂದ್ರೆ ಮನೇಲ್ಲಿ ಫಂಕ್ಷನ್ ಇದೆ ಯಾಕಂದರೆ ಬೇಕೇ ಬೇಕು ಅಂತ ಇದ್ದಿದ್ದಾರೆ ಅದಕ್ಕೋಸ್ಕರ ಸರ್ ಮಿಸ್ ಮಾಡಲೇಬೇಡಿ ಸರ್ ಅಡ್ರೆಸ್ ಸೆಂಡ್ ಮಾಡ್ತೀನಿ ಇದು ಅಮೌಂಟು ಫೋನ್ಪೇ ಮಾಡ್ತೀನಿ ಆಂ ಸರಿ ಸರ್ ಇನ್ನೂ ಇನ್ನೂ ಯಾವ್ದು ಐಟೆಮ್ಸ್ ಇದೆ ಸರ್ ಅಲ್ಲಿ ನಿಮ್ಮಲ್ಲಿ ಊಂ ಸರಿ ಇದಿಷ್ಟೇ ಕಳಿಸಿ ಸರ್ ಓ ಓಕೆ ಸರ್ ತ್ಯಾಂಕ್ ಯು